ಕ್ರಿಯೆ ಈ ಪ್ರಯಾಣಕ್ಕೆ ನೀವು ಯು ಪಿ ಐ ಮೂಲಕ ಪಾವತಿಸಬಹುದೇ ಎಂದು ಕೇಳುವ ಬಗ್ಗೆ ಅಂದರೆ ನಿಮ್ಮ ಈಗ ನಾವೊಂದು ಸ್ಥಳಕ್ಕೆ ಅಂದರೆ ತಲುಪಿದ್ದೇವೆ ನಂತರ ಅಂದರೆ ನಮಗೆ ಹಣ ಕೊಡಬೇಕಾಗ್ತದೆ ಅವರಿಗೆ ಅಂದರೆ ಈಗ ನಾವು ಮೊದಲು ಚಾಲಕರ ಬಳಿ ಕೇಳಬೇಕು ಅಂದರೆ ನಿಮ್ಮ ಹತ್ರ ಯು ಪಿ ಐ ಇದೆಯಾ ಅಂತ ಕೇಳಬೇಕು ಅಂದರೆ ಯು ಪಿ ಐ ಅಂದರೆ ಅದೆಲ್ಲ ಬರ್ತದೆ ಅಂದರೆ ಫೋನ್ಪೇ ಜಿ ಗೂಗಲ್ ಪೇ ಮತ್ತು ಪೇಟಿಎಮ್ ಹೀಗೆಲ್ಲ ಬರ್ತದೆ ಮತ್ತೆ ನಾವು ನಿಮಗೆ ಆನ್ಲೈನ್ ಪಾವತಿ ಎಲ್ಲ ಮಾಡಬಹುದಾ ಅಂತ ಕೇಳಬೇಕು ಅಂದರೆ ನಾವು ಮೊದಲು ಅವರ ಹತ್ರ ಕೇಳಬೇಕು ನಿಮ್ಮ ಹತ್ರ ಈ ಯು ಪಿ ಐ ಉಂಟಾ ಹೇಳಿ ಕೇಳಬೇಕು